ನವಜಾತ ಶಿಶುಗಳ ಬಗ್ಗೆ ನಾವು ಸ್ವಚ್ಚತೆಯ ಬಗ್ಗೆ ಮಕ್ಕಳಿಗೆ ಹೇಳ್ಬೇಕಿದ್ರೆ ನಾವು ಮಗು ಹುಟ್ಟಿದಾಗಿನಿಂದ ಮಗುವಿನ ಸ್ವಚ್ಛತೆಯ ಸ್ವಚ್ಛತೆಯ ಬಗ್ಗೆ ನಾವು ಹೇಳ್ಬೇಕು ಯಾಕೆಂದರೆ ಮಗು ಹುಟ್ಟಿದಾಗ ಮಗುವಿಗೆ ಸ್ವಚ್ಛವಾದ ಬಟ್ಟೆ ಸ್ವಚ್ಛವಾದ ವಾತಾವರಣವನ್ನು ನಾವು ಮಗುವಿಗೆ ನಿರ್ಮಾಣ ಮಾಡಬೇಕು ಅಂದರೆ ಮಗು ಮಗು ತುಂಬ ಸೂಕ್ಷ್ಮವಾಗಿರ್ತದೆ ಇನ್ನು ಹುಟ್ಟಿದ ಮಗುವಿಗೆ ನಾವು ನವಜಾತ ಶಿಶುಗಳನ್ನು ಮಕ್ಕಳಿಗೆ ಆರು ತಿಂಗಳ ತನಕ ಯಾವುದೇ ನೀರು ಮಕ್ಕಳಿಗೆ ಕೊಡಬಾರ್ದು ತಾಯಿಯ ಎದೆಹಾಲು ಮಾತ್ರ ಮಗುವಿಗೆ ಕೊಡಬೇಕು ಮತ್ತು ಒಳ್ಳೆಯ ಪರಿಸರದಲ್ಲಿ ಮಗು ಬೆಳೆದರೆ ಆ ಮಕ್ಕಳು ಆರೋಗ್ಯವಾಗಿರ್ತಾರೆ ಮಗುವಿನ ಮೊದಲಾಗಿ ನಾವು ಮಗುವಿಗೆ ಸ್ವಚ್ಛತೆಯ ಬಗ್ಗೆ ಸ್ವಚ್ಛತೆಯ ಕಡೆ ನಾವು ಗಮನ ಕೊಡಬೇಕು ಮಗುವಿಗೆ ಕೊಡುವ ಆಹಾರದ ತಟ್ಟೆ ಆಗಲಿ ಆಹಾರದ ತಟ್ಟೆಯನ್ನು ನಾವು ತುಂಬ ಸ್ವಚ್ಛವಾಗಿಡಬೇಕು ಅದು ಆ ಮಗುವಿಗೆ ಮ ಆಹಾರ ಕೊಟ್ಟ ನಂತರ ಆ ತಟ್ಟೆಯನ್ನು ಆ ಚಂದ ಮಾಡಿ ತೊಳೆದು ಬಿಸಿಲಿನಲ್ಲಿ ಒರಗಿ ಒಣಗಿಸಿ ಕವುಚಿ ಹಾಕಿ ಇಡಬೇಕು ನಾವು ಯೂಸ್ ಮಾಡುವಾಗ ಕೂಡ ಅದನ್ನು ಚಂದ ಮಾಡಿ ತೊಳೆದು ಅದರಲ್ಲಿ ಯೂಸ್ ಮಾಡುವುದು ಮಗುವಿಗೆ ಒಂದು ಏನಾದರೂ ಒಂದು ಬಾಟ್ಲಿಯಲ್ಲಿ ನಾವು ಏನಾದರೂ ಕೊಡುವುದಿದ್ರೆ ಹಾಲು ಕೊಡುವುದಿದ್ರೆ ಆ ಹಾಲಿನ ಬಾಟ್ಲಿಯನ್ನು ಬಿಸಿ ನೀರಿನಲ್ಲಿ ನಾವು ಚಂದ ಮಾಡಿ ಕ್ಲೀನ್ ಕ್ಲೀನಾಗಿ ಇಡಬೇಕು ಮಗು ಮಗುವಿಗೆ ನಾವು ಸಿಕ್ಕ ಸಿಕ್ಕ ವಸ್ತುಗಳನ್ನೆಲ್ಲ ಬಾಯಿಗೆ ಹಾಕಬಾರ್ದು ಅಂದರೆ ಮಗುವಿಗೆ ಆರು ತಿಂಗಳ ನಂತರ ಮಗುವಿಗೆ ಎ ಮ ಏನು ಹಾಲಿನ ಜೊತೆ ಎದೆ ಹಾಲಿನ ಜೊತೆ ಮಗುವಿಗೆ ಇದು ಪೂರಕ ಆಹಾರವನ್ನು ಕೂಡ ಕೊಡಬೇಕು ಮೆದು ಆಹಾರವನ್ನು ಮೆದು ಆಹಾರ ಅಂದರೆ ನಾವು ತುಂಬ ತೆಳ್ಳಗಿನ ಆಹಾರವನ್ನು ಮಗುವಿಗೆ ಅರಗಿಸಿ ಅರಗಿಸಿ ಕೊಳ್ಳುವ ಥರ ನಾವು ಮೆದುವಾದ ಆಹಾರವನ್ನು ಕೊಡಬೇಕು ಅಂದರೆ ಅದರ ಜೊತೆ ಮಗುವಿಗೆ ಹಾಲನ್ನು ಕ್ ತಾಯಿ ಎಷ್ಟು ಎದೆಹಾಲನ್ನು ಕೊಡ್ತಾಳೋ ಅಷ್ಟು ಮಗುವಿಗೆ ಒಳ್ಳೆಯದು ಅಂದರೆ ಮಗು ತುಂಬ ಸೂಕ್ಷ್ಮವಾಗಿರ್ತದೆ ಮಗುವಿಗೆ ಏನು ಸ್ವಲ್ಪ ಏನಾದರೂ ಇದಾದರೂ ಕೂಡ ಮಗು ಜ್ವರ ಬರುವ ಸಾಧ್ಯತೆ ಇರ್ತದೆ ಹಾಗಾಗಿ ಜ್ವರ ಎಲ್ಲ ಶೀತ ಇದರಿಂದ ಮಗುವಿಗೆ ಬಟ್ಟೆಗಳಿಂದ ತಲೆಗಳನ್ನೆಲ್ಲ ಸುತ್ತಿಕೊಂಡು ಸುತ್ತಿಬೇಕು ಮತ್ತು ದಿನದಲ್ಲಿ ಎರಡು ಸಲ ಮಗುವನ್ನು ಸ್ನಾನ ಮಾಡಿಸಬೇಕು ಸಿಕ್ಕ ಸಿಕ್ಕವರಲ್ಲಿ ಮಕ್ಕಳನ್ನೆಲ್ಲ ಮುಟ್ಟಲಿಕ್ಕೆ ಕೊಡಬಾರ್ದು ಅಂದರೆ ಮಗುವಿಗೆ ಕೀಟಾಣುಗಳ ಎಲ್ಲ ಇದಾದರೂ ರೋಗಗಳು ಬರುವ ಸಾಧ್ಯತೆ ಇದೆ ಹಾಗಾಗಿ ಮಗುವಿಗೆ ಆರು ತಿಂಗಳ ನಂತರ ಮಗುವಿಗೆ ಮೆದು ಆಹಾರದ ಜೊತೆ ಜ್ಯೂಸ ಜ್ಯೂಸ್ ಕೊಡಬೇಕು ಮತ್ತು ಒಳ್ಳೆಯ ಪೌಷ್ಠಿಕ ಆಹಾರವನ್ನು ಕೊಡಬೇಕು ಒಂದು ವರ್ಷದ ಒಂದು ಒಂದು ವರ್ಷದ ತನಕ ಮಗುವಿಗೆ ಆಯಾಯ ಸಮಯಕ್ಕೆ ಚುಚ್ಚು ಮದ್ದುಗಳನ್ನು ಕೂಡ ನಾವು ಕೊಡ್ತಾ ಇರಬೇಕು ಬಿ ಸಿ ಜಿ ಡಿ ಪಿ ಟಿ ಮೂರು ತಿಂಗ್ಳು ಮೂರುವರೆ ತಿಂಗಳ ತನಕ ಡಿ ಪಿ ಟಿ ಒಂಬತ್ತು ತಿಂಗಳಲ್ಲಿ ಅದು ದಡಾರದ ವಿರುದ್ಧ ಮೀಸಲ್ಸ್ ಲಸಿಕೆ ಹಾಕಿಸಬೇಕು ವಿಟಮಿನ್ ಎ ಡ್ರಾಪ್ಸ್ ಕೊಡಬೇಕು ಮತ್ತು ಪೋಲಿಯೋ ಡ್ರಾಪ್ಸ್ಗಳನ್ನು ಹಾಕಿಸ್ಬೇಕು ಮಗುವಿಗೆ ಯಾ ರೋಗಗಳ ವಿರುದ್ಧ ಒಂದೂವರೆ ವರ್ಷದ ಇಂಜೆಕ್ಷನ್ ಕೂಡ ಹಾಕಬೇಕು ಮಗುವಿಗೆ ಒಂದು ವರ್ಷದ ನಂತರ ಮಗುವಿಗೆ ಆಹಾರ ಕೊಡುವಾಗ ಆ ಆಹಾರದಲ್ಲಿ ಪೌಷ್ಠಿಕ ಆಹಾರವಿರುವ ಆಹಾರವನ್ನೇ ಮಗುವಿಗೆ ಕೊಡಬೇಕು ದೊಡ್ಡವರು ತಿನ್ನುವ ಅರ್ಧ ಆಹಾರ ಮಗು ತಿಂತದೆ ಅಂದರೆ ಮಗು ಪೌಷ್ಠಿ ಆರೋಗ್ಯವಾಗಿ ಬೆಳಿಬೇಕಿದ್ದರೆ ಅಷ್ಟು ಪೌಷ್ಠಿಕ ಆಹಾರದ ಅಗತ್ಯ ಕೂಡ ಮಗುವಿಗೆ ಇದೆ ಅಂದರೆ ಮಗುವಿಗೆ ಹಾಲು ಹಣ್ಣು ಮತ್ತು ಊಟದ ಜೊತೆಗೆ ಸೊಪ್ಪು ತರಕಾರಿಗಳು ಮೊಟ್ಟೆ ಮೀನು ಇದನ್ನೆಲ್ಲ ಮಗುವಿಗೆ ತಿನ್ನಿಸಿ ತಿನ್ನಿಸಬೇಕು ಕೆಲವರಿಗೆ ಮಗುವಿಗೆ ಒಂದು ವರ್ಷದ ತನಕ ಮಗುವಿಗೆ ಮೀನೆಲ್ಲ ಕೊಡಬಾರ್ದು ಅಂತ್ಹೇಳಿ ಮಗು ಆರೋಗ್ಯವಾಗಿ ಬೆಳಿಬೇಕಿದ್ರೆ ಮಗುವಿಗೆ ಪೌಷ್ಠಿಕ ಆಹಾರದ ಅಗತ್ಯತೆ ತುಂಬ ಇದೆ ಮಗುವಿಗೆ ಹಾಲು ಬೆಣ್ಣೆ ತುಪ್ಪ ಇದನ್ನೆಲ್ಲ ಅನ್ನದ ಜೊತೆ ಸೇರಿಸಿ ಎಲ್ಲ ಕೊಡಬೇಕು ಒಳ್ಳೆಯ ಪರಿಸರದಲ್ಲಿ ಮಗು ಬೆಳೆದ್ರೆ ಒ ಒ ಆರೋಗ್ಯವಾಗಿ ಬೆಳಿತದೆ ಅನಾರೋಗ್ಯ ಬರುವುದು ಹೇಗೆ ನಾವು ನಮ್ಮ ಅಜಾಗ್ರತೆಯಿಂದ ಮಕ್ಕಳಿಗೆ ಅಂದರೆ ರೋಗಗಳೆಲ್ಲ ಬೇಗ ಬರುವುದು ಮನೆಯಲ್ಲಿ ಅಸೌಖ್ಯ ಇದ್ದವರೆಲ್ಲ ಇದ್ದರೆ ಅವರ ಜೊತೆ ಮಗುವನ್ನು ಹೆಚ್ಚಾಗಿ ಬಿಡುವುದು ಮತ್ತು ಮಗು ನೆಲದಲ್ಲಿ ಬಿದ್ದ ಆಹಾರನ್ನೆಲ್ಲ ತಿಂದರೆ ಮಗುವಿಗೆ ಹೊಟ್ಟೆ ನೋವು ಬರ್ತದೆ ಮತ್ತು ಬೀದಿ ಬದಿಯಲ್ಲಿ ಮಾರುವ ಆಹಾರವನ್ನೆಲ್ಲ ಮಗುವಿಗೆ ತಿನ್ನಿಸ್ಬಾರ್ದು ನಾವು ಒಂದು ಮಗುವಿಗೆ ಆಹಾರ ತರಿಸುವಾಗ ಆ ತಯಾರಿಸುವ ಕಾಳುಗಳನ್ನೆಲ್ಲ ಚಂದ ಮಾಡಿ ತೊಳೆದು ಅದರ ನೀರಿನಲ್ಲಿ ತೊಳೆದು ಸ್ವಚ್ಛವಾಗಿ ಒಣಗಿಸಿ ಅದನ್ನು ನಾವು ಯೂಸ್ ಮಾಡಬೇಕು ಯೂಸ್ ಮಾಡುವಾಗ ಕೂಡ ಮಗುವಿನ ಅದನ್ನು ಹಾಕಿಡುವ ಬಟ್ಟಲು ತಟ್ಟೆ ಕೂಡ ಅಷ್ಟೇ ಕ್ಲೀನಾಗಿರಬೇಕು ಮಗುವಿಗೆ ಕೊಡುವ ನೀರು ಕೂಡ ಹಾಗೆ ಕುದಿಸಿ ಆರಿಸಿದ ನೀರನ್ನೇ ಮಗುವಿಗೆ ಕೊಡಬೇಕು ತಣ್ಣಗಿನ ನೀರು ಕೊಟ್ಟರೆ ಮಗುವಿಗೆ ಶೀತ ಆಗ್ತದೆ ಹುಳಿ ಹುಳದ ಬಾಧೆ ಬರ್ತದೆ ಮಗು ಆರೋಗ್ಯ ತಪ್ಪುತ್ತದೆ ಹಾಗಾಗಿ ಅಸ್ವಸ್ಥ ಮಗುವಿಗೆ ಅಸ್ವಸ್ಥವಾಗಿದೆ ಅಂತ ಗೊತ್ತಾಗ್ತದೆ ಮಗುವಿಗೆ ಸ್ವಲ್ಪ ಶೀತ ಆದರೂ ನಮಗೆ ಗೊತ್ತಾಗ್ತದೆ ಮಗುವಿನ ಮೂಗು ಕಣ್ಣು ಮೂಗೆಲ್ಲ ಕೆಂಪಾಗಿರ್ತದೆ ಮಗು ಅದಕ್ಕೆ ನಾವು ಮನೆ ಕೆಲವಲ್ಲಿ ಮ್ ಕೆಲವೊಂದು ಮದ್ದುಗಳನ್ನು ಕೂಡ ನಾವು ಸಮಯಕ್ಕೆ ಸರಿಯಾಗಿ ಕೊಡಬೇಕು ಮತ್ತು ಮಗು ತಿನ್ನುವ ಆಹಾರದ ಆಹಾರದಲ್ಲಿ ಅತೀ ಹೆಚ್ಚು ಪೌಷ್ಠಿಕ ಆಹಾರ ಇರುವ ಹಾಗೆ ನಾವು ನೋಡಿಕೊಳ್ಬೇಕು ನವಜಾತ ಶಿಶು ಅಂದರೆ ಸಣ್ಣ ಮಗು ಸಣ್ಣ ಮಗುವಿನ ಬಟ್ಟೆ ಬರೆಗಳನ್ನು ಕೂಡ ನಾವು ಬಟ್ಟೆಗಳನೆಲ್ಲ ಚಂದ ಮಾಡಿ ನೀರು ಬಿಸಿನೀರಿನಲ್ಲಿ ತೊಳೆದು ಡೆಟಾಲ್ ಹಾಕಿ ಒಗೆದು ಅದನ್ನು ಬಿಸಿಲಿನಲ್ಲಿ ಒಣಗಿಸ್ಬೇಕು ಒಣಗಿಸಿದ ನಂತರ ಅದನ್ನು ಚಂದ ಮಾಡಿ ಮಗುವಿಗೆ ಅಂತ್ಹೇಳಿ ಒಂದು ಬಟ್ಟೆಯನ್ನು ಮಡಿಚಿ ಇಡುವಂತಹ ಒಂದು ಬುಟ್ಟಿ ಇರಬೇಕು ಅದರಲ್ಲಿ ಸಿಕ್ಕ ಸಿಕ್ಕ ಬಟ್ಟೆಗಳನ್ನೆಲ್ಲ ಹಾಕಬಾರ್ದು ಮಗು ಮಗುವಿಗೆ ಒಂದು ಸಣ್ಣ ಸಣ್ಣ ಇದರಲ್ಲಿ ಕೂಡ ಖಾಯಿಲೆಗಳು ಬರ್ತದೆ ಅಂದರೆ ಶೀತ ಆಗ್ತದೆ ಶೀತ ಜ್ವರ ಇದರಿಂದ ಮೆದುಳು ಜ್ವರ ಎಲ್ಲ ಬರುವಂಥ ಸಾಧ್ಯತೆ ಇದೆ ಆದಷ್ಟು ನಾವು ಮಕ್ಕಳಿಗೆ ಆರೋಗ್ಯವನ್ನು ಕ ಮಕ್ಕಳ ಆರೋಗ್ಯವನ್ನು ನಾವು ಕಾಪಾಡಬೇಕು ಒಳ್ಳೆಯ ವಾತಾವರಣದಲ್ಲಿ ಬೆಳ್ದ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳಿತಾರೆ ಅಂದರೆ ಮಗು ಒಂದು ಹುಟ್ಟಿದಾಗ ಎರಡೂವರೆ ಕೆಜಿ ಇದ್ದ ಮಕ್ಕಳು ಒಂದು ಒಂದು ತಿಂಗಳಲ್ಲಿ ಮ ಮೂರು ಕೆಜಿ ಮೂರು ಮೂರು ಕೆ ಜಿಗೆ ಬರಬೇಕು ಆರು ತಿಂಗಳಲ್ಲಿ ಮಗು ಆರು ಕೆಜಿ ಬರ್ಬೇಕು ಆರು ತಿಂಗಳ ಮಗು ಆರು ಕೆಜಿ ಬರ್ಬೇಕು ಒಂದು ವರ್ಷದಲ್ಲಿ ಮಗು ಹತ್ತು ಕೆಜಿ ಆದರೂ ಬರಬೇಕು ಹತ್ತು ಕೆಜಿ ಬಂದರೆ ಮಗು ಒಂದು ವರ್ಷದಲ್ಲಿ ವ ಹತ್ತು ಕೆಜಿ ಇದೆ ಅಂತ ಹೇಳಿದರೆ ಅದು ಆರೋಗ್ಯವಾದ ಮಗು ಅಂತ್ಹೇಳಿ ಹೇಳ್ಬೋದು ಸ್ವಚ್ಛ ಪರಿಸರ ಅಂದರೆ ಸ್ವಚ್ಛ ಪರಿಸರ ಅಂದರೆ ಸ್ವಚ್ಛತೆ ಅದು ಸ್ವಚ್ಛತೆ ನಾವು ಮಗುವಿನಲ್ಲಿ ಕಾಪಾಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂದರೆ ಮಗುವನ್ನು ಒ ಬೆಚ್ಚಗಿನ ಪ್ರದೇಶದ ಬೆಚ್ಚಗಿನ ಇದರಲ್ಲಿ ಮಲಗಿಸ ಮಲಗಿಸಬೇಕು ಮಗುವಿಗೆ ಹ ಅನ್ನ ಆಹಾರ ಆಹಾರ ಕೊಡುವಾಗ ಕೂಡ ಸ್ವಚ್ಛತೆಯನ್ನು ಕಾಡ್ ಕಾಪಾಡಬೇಕು ಒರೆಸುವ ಬಟ್ಟೆ ಆಗಲೀ ಮುಖ ತೊಳೆಯುವ ನೀರಾಗಲೀ ಎಲ್ಲ ಬಿಸಿ ಮಗುವನ್ನು ಬಿಸಿ ನೀರಿನಲ್ಲಿಯೇ ಸ್ನಾನ ಮಾಡಿಸಬೇಕು ಒಂದು ಮಗುವನ್ನು ಐದು ವರ್ಷದ ತನಕ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಮಕ್ಕಳು ಆರೋಗ್ಯವಾಗಿರ್ತಾರೆ ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಚುಚ್ಚುಮದ್ದುಗಳನೆಲ್ಲ ಹಾಕಿಸಬೇಕು ಸರಿಯಾದ ಸಮಯದಲ್ಲಿ ಆಹಾರ ಕೊಡಬೇಕು ಮತ್ತು ಮಕ್ಳಿಗೆ ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಬೆಳೆಸಿದರೆ ಮಕ್ಳಿಗೂ ಉತ್ತಮ ಶಿಕ್ಷಣವನ್ನು ಕೊಡಿಸಬೇಕು